ನಾನು ಬಹಳ ಜನರಿಗೆ ಅಡುಗೇನ ಮಾಡಿಲ್ಲ ಯಾವಾಗಲೂ ನಾವು ಮನೆಯಲ್ಲಿ ನಾಲ್ಕರಿಂದ ಐದು ಜನ ಇರೋದರಿಂದ ನಾವು ನಮಗೆ ಎಷ್ಟು ಅಡುಗೆ ಬೇಕಾಗಿರುತ್ತೋ ಅಷ್ಟನ್ನ ಅಷ್ಟಾಗೆ ಮಾಡಿ ಅಭ್ಯಾಸ ಇದೆ ಹಬ್ಬಗಳಲ್ಲಿ ತುಂಬ ಜನ ಬರ್ತಾರೆ ಅಕ್ಕ ಭಾವ ಅಜ್ಜಿ ಎಲ್ಲರೂ ಬರ್ತಾರೆ ಅವರಿಗೆಲ್ಲ ಅಡುಗೆ ಮಾಡಿ ನನಗೆ ಅಭ್ಯಾಸ ಇರಲಿಲ್ಲ ಒಂದು ಹದಿನೈದರಿಂದ ಹದಿನಾರು ಜನ ಇಪ್ಪತ್ತು ಜನ ಬಂದಾಗ ನನಗೆ ಅಡುಗೇನ ಮಾಡಿ ಅಭ್ಯಾಸ ಇರಲಿಲ್ಲ ಆವಾಗ ನಾನು ಇವರ ಸಹಾಯವನ್ನ ತೆಗೆದುಕೊಂಡು ಅಡುಗೆಯನ್ನ ಮಾಡ್ತಿದ್ದೆ ನನಗೆ ಬಹಳ ಜನ ಬಂದಾಗ ಅದರ ಏನು ನನಗೆ ಕೈಕಾಲೇ ಆಡೊಲ್ಲ ಒಂದೊಂದು ಸಲ ಏನು ಅಡುಗೆ ಮಾಡಬೇಕು ಎಷ್ಟು ಅಡುಗೆ ಮಾಡಬೇಕು ಇದನ್ನೆಲ್ಲ ನಾನು ಯೋಚನೆ ಮಾಡಿ ಅಡುಗೆ ಮಾಡೋದು ತು ತಡ ಕೂಡ ಆಗ್ತಾ ಇತ್ತು ವೇಗವಾಗಿ ಅಡುಗೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅಂಥ ಸಮಯದಲ್ಲಿ ವೇಗವಾಗಿ ಅಡುಗೆಯನ್ನು ಮಾಡೋದಕ್ಕೆ ನಾನು ಬಂದಂತಹ ನೆಂಟರ ಸಹಾಯವನ್ನು ತೆಗೆದುಕೊಂತಿದ್ದೆ ಮ ಅಥವಾ ಗ್ಯಾಸ್ ಸ್ಟೋವ್ ಅಂದರೆ ಒಲೆಗಳನ್ನು ಜಾಸ್ತಿ ಯೂಸ್ ಮಾಡುತ್ತಿದ್ದೆ ನಾನು ಈ ಸಾಮಾನ್ಯವಾಗಿ ಎರಡು ಒಲೆಗಳನ್ನು ಯೂಸ್ ಮಾಡ್ತಿದ್ದರೆ ಹಬ್ಬದ ಸಮಯದಲ್ಲಿ ನಾನು ಇನ್ನೂ ಇನ್ನೂ ಎರಡು ಒಲೆಗಳನ್ನ ತರಿಸ್ಕೊಂಡು ಅದ್ರಲ್ಲಿ ಸಹ ಅಡುಗೆ ಮಾಡ್ತಿದ್ದೆ ಏಕೆಂದರೆ ತುಂಬ ಜನ ಇರ್ತಿದ್ದರು ಅಡುಗೇನ ಲೇಟ್ ಮಾಡಿದರೆ ಎಲ್ಲರಿಗೂ ಹಸಿವಾಗಿರ್ತಿತ್ತು ಅಂಥ ಸಮಯದಲ್ಲಿ ನಾನು ಅಡುಗೇನ ತಡ ಮಾಡಿದರೆ ಅದು ಸರಿ ಹೋಗಲ್ಲ ಅಂತ ಹೇಳಿ ನಾನು ಈ ರೀತಿ ವೇಗವಾಗಿ ಅಡುಗೆ ಮಾಡಲು ಈ ರೀತಿಯಾದಂಥ ವಿಧಾನಗಳನ್ನ ನಾನು ಅನುಸರಿಸ್ತಾ ಇದ್ದೆ ಅಂದ್ರೂ ಕೂಡ ಕೆಲವೊಂದು ಸಲ ತುಂಬ ಅಡುಗೆ ಮಾಡಬೇಕಾದ್ರೆ ಕೆಲವೊಂದು ತಪ್ಪುಗಳಾಗ್ತವೆ ರುಚಿ ನಮ್ಮ ಅಪೇಕ್ಷೆಗೆ ತಕ್ಕಂತೆ ಬರೋದಿಲ್ಲ ಈ ರೀತಿ ಮಾಡೋದರಿಂದ ನಾವು ಕಲ್ತುಕೊಳ್ತೇವೆ ಸಹ ಈ ರೀತಿ ಅನುಭವವನ್ನು ನಾವು ಪಡೆದ್ಕೊಂಡ್ರೆ ನಾವು ಮುಂದೆ ಹೆಚ್ಚಾಗಿ ಅಡ್ಗೆಗಳನ್ನ ಮಾಡ್ಬೌದು ಅಂತ ನಾನು ಹೇಳ್ತೇನೆ